ಕರ್ನಾಟಕ ರಾಜ್ಯ ಸರ್ಕಾರ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೊಂಡಿದೆ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅಂದರೆ ಅದರಲ್ಲಿ ಕೆಲವೊಂದು ಬಿಸಿ ಊಟ ಮಧ್ಯಾಹ್ನದ ಬಿಸಿ ಊಟ ಹಾಗು ಸಮವಸ್ತ್ರವನ್ನು ಕೊಡಲಿಕ್ಕೆ ಮತ್ತು ಅವರಿಗೆ ಕಾರ್ಮೆಂಟ್ ಸ್ಕೂಲ್ನಲ್ಲಿ ಹೆಂಗ್ ಹೋಗ್ತಾರೆ ಟೈ ಬೆಲ್ಟು ಶೂ ಹಾಕೆಂಡು ಆ ಥರ ಕೂಡ ಶೂ ಭಾಗ್ಯವನ್ನು ಕೊಟ್ಟಿದಾರೆ ಸಮವಸ್ತ್ರ ಎರಡು ಜೊತೆ ಅದೊಂದು ರೀ ಇದು ಅವ್ರಿಕೂಡ ಕೆಲವು ಭಾಗ್ಯಗಳು ತಂದಿದ್ದಾರೆ ಅಂದರೆ ಲೈಕ್ ಪ್ರೊತ್ಸ ಹೆಚ್ಚಿನ ಪ್ರೊತ್ಸಾಹ ನೀಡಲಿಕ್ಕೆ ಸಧೃಡಲ ಅಂದ್ರೆ ಆರ್ಥಿಕ ಸದೃಢಲ ಆಗ್ಲಿ ಅಂತೇಳಿ ಏನು ಅಂತಂದ್ರೆ ಸ್ಕಾಲರ್ಶಿಪ್ ಮುಖಾಂತರ ಕೂಡ ಅಂದರೆ ಆರ್ಥಿಕವಾಗಿ ಇದು ಮಾಡಲು ಅವರಿಗೆ ಈ ಹಿಂದುಳ್ದ ವರ್ಗದವ್ರಿಗೆ ಕೂಡ ಆರ್ಥಿಕವಾಗಿ ಸಮಾಜದಿಂದ ಏನಾದರು ಅವರಿಗೆ ಅನಾನುಕೂಲ ಇದರಿಂದ ಅಂದರೆ ಲೈಕ್ ಅನಾನುಕೂಲ ಅಂತ ಅಂದರೆ ಆರ್ಥಿಕವಾಗಿ ಹಿಂದೆ ಹಿಂದೆ ಇದ್ದವ್ರನ್ನ ಅವ್ರನ್ನ ಸಬಲೀಕರಣ ಮಾಡಿ ಅವ್ರನ್ನ ಉಚಿತ ಶಿಕ್ಷಣವನ್ನು ಕೊಟ್ಟು ಅಂದರೆ ಭಾರತ ದೇಶದಲ್ಲಿ ಆರರಿಂದ ಹದಿನಾಲ್ಕರ ವಯಸ್ಸಿನ ವರೆಗೆ ಭಾರತ ಉಚಿತ ಹಾಗು ಕಡ್ಡಾಯ ಶಿಕ್ಷಣವನ್ನು ಅಂದ್ರೆ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಗೊಳಿಸಿದೆ ಇದು ಯಥೇಚ್ಛವಾಗಿ ನಮ್ಮ ಗ್ರಾಮೀಣ ಭಾಷೆದಲ್ಲಿ ಹಿಂದೆ ಉಳಿದಿದೆ ಕಾರಣ ಏನು ಇಲ್ಲ ನಮ್ಮ ಹಿರಿಯರು ಅನಕ್ಷ ಇದು ಅನ್ಎಜುಕೇಟೆಡ್ ನೆಕ್ಸ್ಟ್ ಅದ್ರಾಗೆ ಏನು ಅಂತಂತಂದರೆ ಅವರಿಗೆ ಕಂದಾಚಾರ ಮೂಢ ನಂಬಿಕೆಗಳು ಇವೆಲ್ಲ ಮೂಡಿ ಬಿಟ್ಟಿದೆ ಹೇಗೆ ಅಂತಂತಂದರೆ ಒಂದು ಹೆಣ್ಣೂ ಹದಿನಾರು ಹದಿಮೂರು ಹದಿನಾಲ್ಕು ವಯಸ್ಸಿ ಬಂದಾರ್ ಅಂತಂತಂದರೆ ವಿವಾಹವನ್ನು ಮಾಡುವುದು ಆ ದೇವದಾಸಿ ಪದ್ದತಿಯಾಗಿರ್ಬೋದು ಇವೆಲ್ಲ ನಿರ್ಮೂಲನೆ ಮಾಡಲಿಕ್ಕೆ ಕೆಲವೊಂದು ಸರ್ಕಾರಗಳನ್ನು ಯೇಜನೆಗೊಂಡಿದೆ ಅಂದರೆ ಯಾವ ಥರ ಅಂತಂದರೆ ಭಾರತ ದೇಶದಲ್ಲಿ ಶೇಕಡ ಸರಿ ಸುಮಾರು ಮುಕ್ಕಾಲು ಭಾಗ ಅಷ್ಟು ಬಾಲ್ಯ ವಿವಾಹ ನಡಿತಿರೋದು ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತಾಯಿದೆ ಅದನ್ನು ತಡೆ ಹಿಡಿಯಲು ರಾಜ್ಯ ಸರ್ಕಾರ ಭೇಟಿ ಪಡೊ ಆ ಕೇಂದ್ರ ಸರ್ಕಾರ ಭೇಟಿ ಪಡೋವ್ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಶ್ರೀಯುತ ನರೇಂದ್ರ ಮೋದಿಯವರು ಇದು ಪ್ರಧಾನಮಂತ್ರಿಯಲ್ಲಿ ಹಾಗೆ ಭೇಟಿ ಪಡಾವ್ ಭೇಟಿ ಅಟವ್ ಅಂತ ಅಂತ ಆ ಥರ ರಾಜ್ಯ ಸರ್ಕಾರದಲ್ಲಿ ಕೂಡ ಕೆಲವೂ ಯಾವ ಅಂದ್ರೆ ಸರ್ವಶಿಕ್ಷಣ ಅಭಿಯಾನ ಅಂದರೆ ಅದನ್ನು ಎಸ್ ಎಸ್ ಎ ಅಂತ ಅಂತೀವಿ ಮತ್ತು ವಯಸ್ಕರ ಶಿಕ್ಷಣ ಅಂದರೆ ಯಾರು ಸಂಜೆಬಿಟ್ಟು ಸಂಜೆ ಶಾಲೆಗ್ ಹೋಗಿ ಕಲಿಲಿಕ್ಕೆ ಆಸಕ್ತಿ ಇರ್ತಾರಲ್ಲ ಆ ಥರ ಅಂದರೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಗ್ರಾಮೀಣ ಭಾಗದಲ್ಲಿ ಇದು ಇದೆಲ್ಲ ಯಥೇಚ್ಛವಾಗ್ ಕಂಡು ಬರೋದು ಗ್ರಾಮೀಣ ಭಾಗದಲ್ ಅಂತೇಳಿ ಇಷ್ಟ ಪಡ್ತಿನಿ ನೆಕ್ಸ್ಟು ಕೆಲವು ತಂದೆ ತಾಯಿಗಳು ಏನು ಮಾಡಿರ್ತಾರೆ ಅಂತಂತಂದರೆ ಅಗಾಧವಾದ ಮೂಢ ನಂಬಿಕೆ ತನ್ನ ಹಿರಿಯರ್ ಏನು ಮಾಡ್ಕೊಂಬಂದಿರ್ತಾರಲ್ಲ ಅಂದರೆ ದೇವದಾಸಿ ಆಗಿರ್ಬೋದು ಮತ್ತು ಲೈಕ್ ಹೆಣ್ಮಕ್ಕಳು ಮೆಚ್ಯೂರ್ಡ್ ಆದಮೇಲೇ ಹಿಂದೆ ಮದುವೆ ಮಾಡಿ ಕೊಟ್ಟು ಕಳ್ಸಿಬುಡೋಕು ಅಂತಂತಂತೇಳಿ ಅನ್ಬುಡ್ತರ ಮತ್ತು ಅವರಿಗೆ ಏನು ಅಂದ್ರೆ ಬಡತನ ಭಾಳ ಕಾಡ್ತಿರ್ತವೆ ತಾಂಡವಾಡ್ತಿರತೈತೆ ಅಂದು ಆರ್ಥಿಕವಾಗಿ ಇರೊಂಗಿಲ್ಲಾ ಅವರೆಲ್ಲ ಆದ್ರಿಂದ ಅವರು ಏನು ಮಾಡ್ತಾರೆ ಹೊಲುಕ್ಕ ಕೆಲ ಕೆಲ್ಸಕ್ಕೆ ಕಳಿಸೋದು ಇಲ್ಲಾಂತಂತಂದ್ರೆ ದೊ ಯಾರೋ ಒಂದು ಇದ್ದಂತೋರ ಗೌಡ್ರು ಮನೆಯಾಗ ಜೀತಳಾಗಿ ದುಡಿಲಿಕ್ಕೆ ಕಳ್ಸೋದು ಅಥವಾ ಇಲ್ಲಾಂದರೆ ಲಾರಿ ಟ್ಯಾಕ್ಟ್ರೀಸ್ ಜೊತೆ ಗುಳೆವು ಅಂತಿವಿ ಆ ಥರ ಬೆಂಗಳೂರಿಗೆ ಮುಂಬೈಗೆ ಹೊರ್ಟ್ ಹೋಗೋದು ಯಾಕಂತಂತಂದ್ರೆ ಅವರಿಗೆ ತಿಳುವಳಿಕೆ ಇರೊಂಗಿಲ್ಲಾ ನನ್ನ ಮಗ ಓದಿದರೆ ನನ್ನ ಮಗಳು ಓದಿದರೆ ನಾನು ಮುಂಜಾನೆ ಒಂದು ಏನೋ ಒಂದು ಇದಾಗ್ತಾರಂತ ತಿಳುವಳಿಕೆ ಇರೊಂಗಿಲ್ಲ ಅರಿವು ಇರೊಂಗಿಲ್ಲ ಅದಕ್ಕೆ ಈ ಕಾ ಸರ್ಕಾರ ಏನು ಮಾಡ್ತದೆ ಅಂತಂತಂದರೆ ಇಂಥ ವಿದ್ಯಾರ್ಥಿಗಳಿಗೆ ಒಂದು ಅಭಿಯಾನ ಮಾಡಿದ್ದಾರೆ ಚಿಣ್ಣರಂಗಳ ಅಂತಂತೇಳಿ ಮಾಡಿದರು ಅಂದರೆ ಶಾಲೆ ಬಿಟ್ಟ ಮತ್ತು ಮರಳಿ ಬಾ ಶಾಲೆಗೆ ಅಂತ ಅಂತಂತೆಳಿ ಬೇಸಿಗೆ ಕಾಲದಲ್ಲಿ ಒಂದೆರಡು ತಿಂಗಳು ಚಿಣ್ಣರಂಗಳ ಅಂತೇಳಿ ಮಾಡಿದರು ಅದಕ್ಕೆ ಸರ್ಕಾರ ಕೂಡ ಪುಸ್ತಕವಾಗಲಿ ಮತ್ತು ಕಲರ್ ಪೆನ್ಸಿಲ್ ಸ್ಕೇಲ್ಸ್ ಎಲ್ಲ ಕೊಟ್ಟು ಅಂದರೆ ಹುಡುಗ ಏನಾದರು ಕಲೀಲಿ ಅಂತಂತಂತೇಳಿ ಮಾಡಿದರು ಅಂದರೆ ಶಾಲೆ ಬಿಟ್ಟ ದಾಖಲೇತಿ ಮಾಡ್ತಾರ ಮತ್ತು ಅದನ್ನ ಬಿಟ್ಟು ಹೋಯಿ ಬಿಡ್ತಾರೆ ದನ ಕಾಯಕ್ಕೆ ಎನಾಂದ ಕೂಲಿ ಕೆಲಸಕ್ಕೆ ಅವುಕ್ಕೆಲ್ಲ ಹೋಯಿಬಿಡ್ತಾರೆ ಇದನ್ನೆಲ್ಲ ನೋಡ್ಕೊಂಡು ರಾಜ್ಯ ಸರ್ಕಾರ ನಮ್ಮ ನಗರ ಪ್ರದೇಶಕ್ಕಿಂತ ಭಾಳಷ್ಟು ಒಲವು ಒತ್ತುವನ್ನು ನೀಡಿದೆ ಯಾವ್ದಕ್ಕೆ ಅಂತಂತಂದ್ರೆ ಗ್ರಾಮೀಣ ಭಾಷೆದಲ್ಲಿ ಒತ್ತು ನೀಡಿದೆ ಹಂಗೆ ಮುಂದೆ ಹೋಗ್ತಾ ಇನ್ನ ಒಂದು ಏನು ಅಂತಂತಂದರೆ ಭಾರತ ಗ್ರಾಮೀಣ ಗಳಿಂದ ಕೂಡಿರುವ ಅತಿ ಹೆಚ್ಚು ಹಳ್ಳಿಗಳು ಕೂಡಿರುವ ದೇಶ ನಮ್ದು ಮೊದಲು ನಮ್ಮ ನಗರ ಅಭಿವೃದ್ದಿ ಆದರೆ ಮಾತ್ರ ದೇಶ ಅಭಿವೃದ್ದಿಯು ಆಗೋಲ್ಲ ಹಳ್ಳಿಗಳನ್ನ ಅಭಿವೃದ್ದಿ ಮಾಡ್ಬೇಕು ಅಭಿವೃದ್ದಿ ಮಾಡ್ಬೇಕ್ ಅಂದರೆ ಶಿಕ್ಷಣ ಮೂಲ ಶಿಕ್ಷಣ ಕೊಡ್ಬೇಕು ಪ್ರಾಥಮಿಕ ಶಿಕ್ಷಣ ಅದು ಯಾ ಥರ ಇರ್ಬೇಕ್ ಅಂತಂತಂದ್ರೆ ಉತ್ತಮವಾಗಿ ಇರ್ಬೇಕು ದೂರ ಇರ್ತೈತೆ ಇವಾಗ ಕೆಲವರು ಓದ್ಬೇಕಂತ್ ಇರ್ತೈತೆ ಅಂದರೆ ಒಂದು ಗ್ರಾಮೀಣ ಭಾಷೆದಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರೌಢ ಶಾಲೇ ಇರೋಲ್ಲ ಆದ್ರ ಅವರು ಬೇರೆ ಇನ್ನೊಂದು ಸಿಟಿಗೆ ಹೋಬೇಕ್ ಆತತ್ ಆದ್ರಿಂದ ತಂದೆ ತಾಯಿ ಭಯ ಬಿದ್ದು ಕಳ್ಸೊಲ್ಲಾ ಯಾಕೆ ಬೇಕು ಬಿಡಪ್ಪಾ ಅಂತಂತಂತೇಳಿ ಬಿಟ್ಟ್ ಬಿಡ್ತಾರ ಸಿಟಿಗೆ ಹೋಗೋದನ್ನೇ ಕಳ್ಸೋದನ್ನೇ ಬಿಟ್ಟ್ ಬಿಡ್ತಾರ ಈ ಥರ ಈ ಥರ ಮಾಡ್ತಿರ್ತರ ಮತ್ತು ತಂದೆ ತಾಯಲ್ಲಿ ಆತಂಕ ಕೂಡ ಇರ್ತತೆ ಯಾ ಥರ ಇರ್ತತೆ ಅಂತಂತಂದರೆ ಲೈಕ್ ನಮ್ಮ ಮಗ್ಳು ಅಲ್ಲಿಗೆ ಹೋದರೆ ಏನಾಗ್ತತೊ ಎತ್ತಾಗ ಅಂತ ಹೇಳಿದ್ರೆ ತಮ್ಮ ಚಿಂತೆಯಲ್ಲಿ ಆ ಥರ ಇರ್ತಾರ ಅದು ಏನು ಇದು ಮಾಡ್ಬೇಕು ಅಂತಂತಂತೇಳಿ ಹೇಳ್ತೀನಿ ಇಷ್ಟೇ